ಆಂ ಹೌದು ಹೇಳಿ ಏನಾಗಬೇಕಿತ್ತು

ಹಾಂ ಅದು ಹೇಗೆ ಸ್ನಾನ ಮಾಡ್ಬೇಕಾದ್ರೆ ಉದ್ರುತ್ತಾ ಮತ್ತೆ ಹಾಗೇ ಇದ್ರೂ ಉದುರುತ್ತಾ

ನೀವು ಒಂದು ಕೆಲಸ ಮಾಡಿ ನೀವು ಕೂದ್ಲನ್ನು ಕಟಿಂಗ್ ಶಾಪಿಗೆ ಬಂದು ಶಾರ್ಟಾಗಿ ಹೊಡಿಸಿ ಕೂದ್ಲನ್ನು ಶಾರ್ಟಾಗಿ ಕಟ್ ಮಾಡ್ಸ್ಕೊಂಡು ಮತ್ತು ಅದಕ್ಕೆ ನಾನು ಹೇಳ್ತೀನಿ ಮೆಡಿಷನ್ ಇಂತಿಂಥದ್ದು ಬೇಕು ಅಂತ ನೀವು ಶಾಂಪೂಸೆಲ್ಲ ಯೂಸ್ ಮಾಡ್ತೀರಾ

ಹಾಂ ಅದೇ ನಾನು ಹೇಳ್ತೀನಿ ನೀವು ಕೂದ್ಲನ್ನು ಶಾರ್ಟ್ ಮಾಡಿಸಿ ಮತ್ತು ಹೆಚ್ಚಿಗೆ ಬಿಸಿಲಲೆಲ್ಲ ಓಡಾಡಬೇಡಿ ತಲೆಗೆ ಬಟ್ಟೆ ಗಿಟ್ಟೆ ಏನೂ ಕಟ್ಟಬೇಡಿ ಅದು ಗಾಳಿಯಲ್ಲಿ ಹೇರ್ ಹಾಗೆ ಓಡಾಡ್ತಾ ಇರಬೇಕು ಗಾಳೀಲ್ಲಿ ಏರ್ ಓಡಾಡೋದ್ರಿಂದ ಕೂದಲು ಸಹ ಗಟ್ಟಿ ಆಗುತ್ತೆ ಮತ್ತು ಈಗ ಈಗ ಬೇಸಿಗೆಗಾಲ್ದಲ್ಲಿ ದುಗುಳೆಲ್ಲ ಕೂರುತ್ತಲ್ವಾ ಹಾಗಾಗಿ ಹಾಗಾಗುತ್ತೆ ಅದೂ ನೀವು ದಿನಾ ಬೆಳಿಗ್ಗೆ ಸಂಜೆ ತಲೆ ವಾಶ್ ಮಾಡ್ತಾ ಇರಬೇಕು ಮತ್ತು ನಾನೊಂದಿಷ್ಟು ಸೋಪು ಶಾಂಪೂ ಮತ್ತು ಎಲ್ಲ ಸಜೆಸ್ಟ್ ಮಾಡ್ತೀನಿ ಅವ್ನ ನೀವು ಕಟಿಂಗ್ ಶಾಪಿಗೆ ಬಂದಾಗ ಇಲ್ಲೆಲ್ಲ ತಿಳ್ಕೊಳ್ಳಿ ಮತ್ತು ಕಟಿಂಗ್ ಶಾಪಲ್ಲಿದ್ದಾಗ ಈಗ ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ರೂಲ್ಸೆಲ್ಲ ಫಾಲೋ ಮಾಡಿದ್ರೆ ನಿಮ್ಮದು ಇದೆಲ್ಲ ಉದುರೋದು ಕಡಿಮೆ ಆಗುತ್ತೆ ಈಗ ಹೇಳ್ತೀನಿ ನಾನು ಕಟಿಂಗ್ ಶಾಪಿಗೆ ಬನ್ನಿ ಸರಿ ನಾನು ಇದೇ ನಂಬರಿಗೆ ಲೊಕೇಶನ್ ಕಳಿಸ್ತೀನಿ ನಾಳೆ ಬಂದುಬಿಡಿ ಸರಿ ಸರ್ ನಾನು ಎಲ್ಲ ಕಳಿಸ್ತೀನ್ ವಾಟ್ಸಾಪಲ್ಲಿ ಸರಿ ಸರಿ ಓಕೆ ಸರ್ ಹ್ಞೂ ಓಕೆ ಓಕೆ